ಇಪ್ಪತ್ತೆರಡು ಮೇ ಸಾವಿರದ ಒಂಬೈನೂರ ತೊಂಬತ್ತೈದು ಒಂದು ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತ ಮೂರು ಎಂಟು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಏಳು ಜುಲೈ ಎರಡು ಸಾವಿರದ ಆರು ಆರು ಮೇ ಎರಡು ಸಾವಿರದ ಮೂರು